ಇವಾಗ ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅನ್ನೋ ಥರ ಹೇಳ್ತಿದಾರೆ ಕನ್ನಡ ಮೀಡಿಯಮಲ್ಲಿ ಓದಿದೀರ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದೀರ ಅಂತ ಕಂಪೇರ್ ಮಾಡ್ತಾರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದೀವಿ ಅಂತಂದರೆ ವ್ಯಾಲ್ಯೂ ಜಾಸ್ತಿ ಕನ್ನಡ ಮೀಡಿಯಮಲ್ಲಿ ವ್ಯಾಲ್ಯೂನೇ ಇರೋಲ್ಲಾ ಯಾವುದೋ ಬೇರೇ ಊರು ಮಹಾರಾಷ್ಟ್ರ ಆ ಸೈಡ್ ಎಲ್ಲಾದ್ರೂ ಹೋದರೆ ನಾವೇನೇ ಮಾತಾಡಬೇಕು ಅಂತ ಅಂದರೆ ಇಂಗ್ಲೀಷ್ ಬರಬೇಕು ಇಲ್ಲ ಹಿಂದಿ ಬರಬೇಕು ಅದೊಂದು ಹೇಳ್ತಾರೆ ಹೌದಾ ಕನ್ನಡನಾ ಕನ್ನಡ ಅಂದರೆ ಅಷ್ಟೊಂದು ವ್ಯಾಲ್ಯೂ ಕೊಡೋಲ್ಲ ಹೌದ ನಿಮಗೆ ಬೇರೆ ಲ್ಯಾಂಗ್ವೇಜ್ ಯಾವುದಾದ್ರು ಬರುತ್ತಾ ಅಂತ ಹೇಳ್ತಾರೆ ಅದ್ರಿಂದ ತುಂಬ ಪ್ರಾಬ್ಲಮ್ಗಳ್ನ ಅನ್ಬೋಸಿರ್ತೀವಿ ಎಲ್ಲಾದ್ರು ಹೊರಗಡೆ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಎಷ್ಟೇ ನೀವು ಡಿಗ್ರೀ ತಗೊಂಡು ಇದ್ರು ಕನ್ನಡ ಮೀಡಿಯಮ್ಮಾ ಇಂಗ್ಲೀಷ್ ಮೀಡಿಯಮ್ಮಾ ಅಂತ ಕೇಳ್ತಾರೆ ಯಾವುದೇ ಇಂಟ್ರೀವಿವ್ ಅಟೆಂಡ್ ಮಾಡಬೇಕಂದ್ರೆ ಮೇಡಮ್ ನಿಮ್ಮ ಲ್ಯಾಂಗ್ವೇಜ್ ಯಾವುದು ಕನ್ನಡ ಕನ್ನಡ ಅಂದಿದ್ದು ತಕ್ಷಣ ಒಂಥರ ಏನೋ ಇವ್ರಿಗೆ ಕನ್ನಡ ಅಂದರೆ ಏನು ಗೊತ್ತಿಲ್ಲ ಬೇರೆ ಲ್ಯಾಂಗ್ವೇಜ್ ಅಂದರೆ ಗೊತ್ತಿದೆ ಅನ್ನೋ ಥರ ಯೋಚನೇ ಮಾಡ್ತಾರೆ ಯಾವುದೇ ಒನ್ ಅಂಗಡಿ ಹೋದರು ಅದು ಕನ್ನಡದಲ್ಲಿ ಸ್ಪಷ್ಟವಾಗ್ ಹೇಳೊಕ್ ಆಗಲಿಲ್ಲ ಅಂತಂದರೆ ಅದು ಒಂಥರ ಪ್ರಾಬ್ಲಮ್ಮೇ ಯಾವ್ತರ ಪ್ರಾಬ್ಲಮ್ ಇರೋಲ್ಲ ಹೇಳಿ ಒಂದು ಊರಿಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಒಂದು ಹೊರ್ಗಡೆ ಹೋದಾಗು ಕೂಡ ಕನ್ನಡ ಜಾಸ್ತಿ ಯೂಸ್ ಮಾಡಿದ್ರೆ ಅಯ್ಯೋ ಇವ್ರಿಗೇನು ಗೊತ್ತಿಲ್ಲ ಅನ್ನೋ ಥರ ಫೀಲು ಎಲ್ಲದಕ್ಕು ಇಂಗ್ಲೀಷ್ ಇಂಗ್ಲೀಷ್ ಇಂಗ್ಲೀಷ್ ಇಂಟ್ರ್ವ್ಯೂವ್ ಅಲ್ಲು ಇಂಗ್ಲೀಷ್ ಇರಬೇಕು ಲ್ಯಾಂಗ್ವೇಜಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಅಷ್ಟೊಂದು ವ್ಯಾಲ್ಯೂ ಕೊಡೋಲ್ಲ ಅದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಕನ್ನಡ ಮೀಡಿಯಮ್ ಅಂದ್ಬಿಟ್ಟರೆ ಸಾಕು ನಮಗೆ ಜೀರೋ ಪರ್ಸೆಂಟ್ ವ್ಯಾಲ್ಯೂ ಅಲ್ಲಿ ವ್ಯಾಲ್ಯೂನೇ ಇರೋಲ್ಲಾ ಈಗಿನ ಮಕ್ಳುಗಳಿಗೆ ಒಂದು ಟ್ಯೂಷನ್ ಮಾಡ್ತೀನಿ ಒಂದು ಎಜುಕೇಶನ್ ಬಗ್ಗೆ ಹೇಳ್ತೀನಿ ಅಂತ ಹೋದ್ರೂ ಎಲ್ಲ ಇಂಗ್ಲೀಷಲ್ಲೆ ಲೆಚ್ಚರ್ ಬೇಕು ಇಂಗ್ಲೀಷಲ್ಲೆ ಹೇಳಬೇಕು ಇಂಗ್ಲೀಷೇ ಬರಬೇಕು ಅನ್ನೋದೊಂದೆ ಹೇಳ್ಬಿಡ್ತಾರೆ ನಾವೆಷ್ಟೇ ಎಜುಕೇಟೆಡ್ ಆಗಿದ್ರು ಕನ್ನಡದಲ್ಲಿ ಪಾಯಿಂಟ್ ಆಫ್ ಆಗೋಲ್ಲ ಅದುನ್ನೆಲ್ಲ ಎದುರಿಸ್ತಾ ಇರ್ತೀವಿ ಯಾವುದೇ ರೀತಿ ನಾವೊಂದು ಟ್ಯೂಷನ್ ಮಾಡ್ತೀವಿ ಅಂತಂದರು ಕನ್ನಡ ಮೀಡಿಯಮ್ ಮಕ್ಳು ಸಿಗೋದೇ ಇಲ್ಲ ಈಗ ಹೈಯೆಸ್ಟು ಇಂಗ್ಲೀಷ್ ಮೀಡಿಯಮ್ ಮಕ್ಕಳೇ ಇರ್ತಾರೆ ಅದ್ರಿಂದ ಕನ್ನಡ ಕಲಿತ್ರೇ ಸ್ವಲ್ಪ ಅದೇ ಥರ ಎಲ್ಲಾರು ನಮಗೆ ಏನೋ ಒಂಥರ ದೊಡ್ಡ ಸವಾಲು ಅನ್ಸತ್ತೆ ಅದು ಯಾವ್ತರ ಅಂತಂದರೆ ಕನ್ನಡ ಬರುತ್ತೆ ಕನ್ನಡಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತಾರೆ ಹೊರ್ಗಡೆ ಅಂಗಡಿಗಳಲ್ಲಿ ಕನ್ನಡ ಯೂಸ್ ಮಾಡಿದ್ರೆ ಆಗಲ್ಲ ಹೋಟೆಲ್ಸಲ್ಲಿ ಹೋದ್ರೆ ಒಂಥರ ಏನೋ ಆಡ್ರ್ ಮಾಡಬೇಕಾದ್ರು ಕನ್ನಡ್ದಲ್ಲಿ ಏನು ಹೇಳೋಂಗಿರಲ್ಲ ಅದನ್ನೆ ಇಂಗ್ಲೀಷಲ್ಲೇ ಹೇಳ್ಬೇಕಾಗಿರತ್ತೆ ಎಲ್ಲೋ ಒಂದು ಬಸ್ಸಿಗೆ ಹೋಗ್ತೀವಿ ಮಾ ಹಿಂದಿ ಹಿಂದಿ ಬರೋರು ಇರ್ತಾರೆ ಕನ್ನಡ ಬರೋರು ಇರ್ತಾರೆ ಒಂದು ಕಾಲ್ ಸೆಂಟ್ರ್ ಇಂದ ಒಂದು ಕಾಲ್ ಬರುತ್ತೆ ಆ ಕಾಲ್ನ ಅಟೆಂಡ್ ಮಾಡ್ದಾಗ ಯಾವ ಲ್ಯಾಂಗ್ವೇಜ್ ಇದೆ ಅಂತ ಕೇಳಿದ್ರೆ ಹಿಂದಿ ಹೇಳ್ತಾರೆ ತೆಲುಗು ಮರಾಠಿ ಆ ಥರ ಲ್ಯಾಂಗ್ವೇಜಸ್ಸೆ ತಗೋತಾರೆ ಕನ್ನಡ ತಗೋಳೋದಿಲ್ಲ ಕನ್ನಡ ಅಂದಿದ್ದ ತಕ್ಷಣ ಐ ಡೋಂಟ್ ನೋ ಮ್ಯಾಮ್ ಮಾ ನೆಕ್ಸ್ಟ್ ರಿಟನ್ ಕಾಲ್ ಮಾಡ್ತೀನಿ ನಾ ಕಾಲ್ ಬ್ಯಾಕ್ ಮ್ಯಾಮ್ ಅಂತ ಹೇಳ್ಬಿಟ್ಟು ಅದನ್ನೆ ಕಟ್ ಮಾಡ್ಬಿಡ್ತಾರೆ ನಮ್ಮ ಕನ್ನಡಕ್ಕೆ ಅವಾಗ ಅನ್ಸಿರುತ್ತೆ ಈ ಕನ್ನಡ ಕಲಿಯೋದ್ರಿಂದ ಇಷ್ಟೊಂದು ಹಿಂಸೆ ಆಗ್ತಿದೆಯಾ ನಮಗೆ ಕನ್ನಡಕ್ ಅಷ್ಟೊಂದು ವ್ಯಾಲ್ಯೂನೇ ಇಲ್ವಾ ಅನ್ನೋಷ್ಟು ಬೇಜಾರು ಆಗ್ತಿರುತ್ತೆ ಕನ್ನಡ ಕನ್ನಡ ಕನ್ನಡ ಅಂತ ನಾವಂದ್ರೆ ಕನ್ನಡ ಬೇಡ ಬೇರೆ ಲ್ಯಾಂಗ್ವೇಜ್ ಬೇಕು ಅನ್ನೋ ಥರ ಆಗಿಬಿಟ್ಟಿದೆ ಈಗಿನ ಪರಿಸ್ಥಿತಿ ಎಲ್ಲ ಇಂಟ್ರ್ವ್ಯೂವ್ ಅಟೆಂಡ್ ಮಾಡಿದ್ರು ಅದೆ